ಹೌದು ನನ್ನ ಜೀವನದಲ್ಲಿ ತನ್ನದೆ ಆದ ಒಂದು ವೈಯಕ್ತಿಕವಾದ ಗುರಿ ಇದೆ ನನ್ನ ಗುರಿ ಏನೆಂದರೆ ಕೆ ಎ ಎಸ್ ಕೆ ಎಸ್ ಏನಂದರೆ ಕರ್ನಾಟಕ ಆಡಳಿತಾತ್ಮಕ ಸೇವೆ ಈ ಹುದ್ದೆಯನ್ನು ಅಲಂಕರಿಸುವುದೇ ನನ್ನ ಗುರಿ ಈ ಹುದ್ದೆಯನ್ನು ಅಲಂಕರಿಸಿದ ನಂತರ ನನ್ನ ಉದ್ದೇಶವೇನೆಂದರೆ ಈ ಸಮಾಜದಲ್ಲಿರುವ ಹಲವಾರು ಬಡವರಿಗೆ ತನ್ನದೇ ಆದ ತನ್ನ ಕೈಯಲ್ಲೇ ಆದ ಅಂತಹ ಏನಾದರೂ ಒಂದು ಸೇವೆ ಮಾಡಬೇಕು ಎಂಬ ಹಂಬಲ ನನ್ನದು ಎಷ್ಟೋ ಜನ ಇಂದು ನಮ್ಮ ಸಮಾಜದಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳನ್ನು ನಾನೇ ದತ್ತು ತೆಗೆದುಕೊಂಡು ತನ್ನ ಸ್ವತಃ ಖರ್ಚಿನಲ್ಲಿ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ನೀಡಿ ಅವರನ್ನೊಂದು ಒಳ್ಳೆಯ ಮಾರ್ಗದರ್ಶನ ಈ ನಮ್ಮ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡುವುದೇ ನನ್ನ ಒಂದು ಉದ್ದೇಶವಾಗಿದೆ ಇವುಗಳನ್ನು ಈ ನನ್ನ ಗುರಿ ಏನಿದೆ ಈ ಕೆ ಎ ಎಸ್ ಆಗಲು ನನ್ನ ಹಲವಾರು ಶ್ರಮ ಪಡಲೇಬೇಕು ಒಂದು ಉನ್ನತವಾದ ವ್ಯಾಸಂಗವನ್ನು ಮಾಡಿ ಒಂದು ಸ್ಪರ್ಧಾತ್ಮಕ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ಒಂದು ಸಾಧನೆ ಮಾಡುತ್ತಿದ್ದಾರೆ ನಿರಂತರ ಅವಗೊಂದು ಅಭ್ಯಾಸವ ಮಾಡಿದ ನಂತರ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಇದಕ್ಕೆ ಸತತವಾಗಿ ಒಂದು ಪರಿಶ್ರಮ ಬೇಕೇ ಬೇಕು ಈ ಎಲ್ಲ ಪರಿಶ್ರಮಗಳು ನಂತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಆ ಪರಿಪೂರಕವಾದ ಸಮಗ್ರವಾದ ಅಧ್ಯಯನ ಮಾಡಿದರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಲು ಸಾಧ್ಯ ಉತ್ತೀರ್ಣವಾದ ನಂತರ ನಾನು ಒಂದು ಒಂದು ಒಳ್ಳೆಯ ಸ್ಥಿತಿಗೆ ಹೋದ ಮೇಲೆ ಸಮಾಜದಲ್ಲಿ ಇರುವ ಎಲ್ಲ ಬಡವರಿಗೂ ನನ್ನ ಕೈಯಲ್ಲಾದ ಒಂದು ಸಹಾಯ ಮಾಡಲು ನಾನು ಇಚ್ಛಿಸುತ್ತೇನೆ ಈ ಎಲ್ಲದಕ್ಕೂ ಕಾರಣವಾದ ನನ್ನ ತಾಯಿಗೆ ಸದಾ ನಾನು ಚಿರಋಣಿಯಾಗಿರುತ್ತೇನೆ